ಹಲೋ ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ಹಾಂ ಮೇಡಮ್ ಹತ್ತನೇ ತರಗತಿಯಲ್ಲಿ ಚಿರಂತನ್ ಅಂತ ಒಬ್ಬ ವಿದ್ಯಾರ್ಥಿ ಇದ್ದಾರಲ್ಲ ಮೇಡಮ್ ಅವ್ರ ತಾಯಿ ಮಾತಾಡ್ತಿರೋದು ನಾನು ಮಾ ಇದು ನನಗೆ ಒಂದು ನಾಲ್ಕು ಐದು ದಿನ ರಜೆ ಬೇಕಾಗಿತ್ತು ಮೇಡಮ್ ನಮ್ಮ ಅಕ್ಕ ಊರಲ್ಲಿ ಒಂದು ಜಾತ್ರೆ ಇದೆ ಒಂದು ತುಂಬ ಮುಖ್ಯವಾದ ಜಾತ್ರೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಒಂದು ನಾಲ್ಕು ಐದು ದಿನ ರಜೆ ಕೊಡೋಕ್ಕಾಗುತ್ತಾ ಮೇಡಮ್ ಅವ್ನಿಗೆ ಹಾಂ ಮೇಡಮ್ ಹಾಂ ಮೇಡಮ್ ಹ್ಞೂ ಹಾಂ ಅದೇ ಮೇಡಮ್ ನಾವು ಮನೆಯಲ್ಲಿ ಎಲ್ಲರೂ ಹೊರ್ಟಿದ್ವಿ ತುಂಬ ಮುಖ್ಯವಾದ ಜಾತ್ರೆ ಇರೋದರಿಂದ ಸೊ ಈ ಅದಕ್ಕೆ ಈ ನೋಡಿ ಮೇಡಮ್ ಸ್ವಲ್ಪ ಕಳ್ಸಿಕೊಡೋಕ್ಕೆ ಪ್ರಯತ್ನಪಡಿ ಮೇಡಮ್ ನೋಡಿ ಅವನಿಗೆ ಅವಕಾಶ ಮಾಡಿಕೊಡಿ ಮೇಡಮ್ ಬರಲಿಕ್ಕೆ

ಹಾಂ ಹಾಂ ಹಾಂ ಮೇಡಮ್ ಅದಕ್ಕೆ ಮೇಡಮ್ ಒಂದು ಎಷ್ಟು ದಿನ ಕಳಿಸಕ್ಕಾಗುತ್ತೆ ಮೇಡಮ್ ಹಾಗಿದ್ರೆ

ಹಾಂ ಹಾಂ ಹಾಂ ಮೊನ್ನೆ ಬ ಮಾಡಿದ ಪರೀಕ್ಷೆಯಲ್ಲಿ ಸ್ವಲ್ಪ ಕನ್ನಡ್ದಲ್ಲಿ ಯಾಕೋ ಕಮ್ಮಿ ತೆಗ್ದಿದಾನೆ ಮೇಡಮ್ ಅವನು ಚೆನ್ನಾಗಿ ಓ ಹೇಗ್ ಓದ್ತಿದ್ದಾನೆ ತರಗತಿಯಲ್ಲಿ

ಹಾಂ ಹೌದ ಮೇಡಮ್ ಮತ್ತು ಮತ್ತು ಗಣಿತದಲ್ಲೂ ಸ್ವಲ್ಪ ಈ ಸಾರಿ ಈ ಸಾರಿ ಈ ಪರೀಕ್ಷೆಯಲ್ಲಿ ಸ್ವಲ್ಪ ಮಾ ಹಿಂದೆ ಪರೀಕ್ಷೆ ಮಾಡಿರೋದರಲ್ಲಿ ಸ್ವಲ್ಪ ಅದರಲ್ಲೂ ಸ್ವಲ್ಪ ಕಡಿಮೆ ತೆಗ್ದಿದ್ದಾನೆ ಮೇಡಮ್ ಅವನು ಸ್ವಲ್ಪ ಹೇಳಿ ನೋಡಿ ಮೇಡಮ್ ಅವ್ನು ಚೆನ್ನಾಗಿ ಓದಕ್ಕೆ ಹೇಳಿ ಕ್ಲಾಸ್ ತರಗತಿಯಲ್ಲೆಲ್ಲ ಚೆನ್ನಾಗಿ ಓದಕ್ಕೆ ಹೇಳಿ ಮೇಡಮ್

ಹಾಂ ಓ ಸರಿ ಮೇಡಮ್ ಆದಷ್ಟು ಒಂದು ಎರಡು ದಿನಕ್ಕಾದರೂ ಕಳ್ಸಿಕೊಡಿ ಮೇಡಮ್ ಆಯಿತು ಹ್ಞೂ ಹಾಂ ಓಕ್ ಹಾಂ ಹಾಂ ಹಾಂ ಹಾಂ ಸರಿ ಮೇಡಮ್ ಓಕೆ ಧನ್ಯವಾದಗಳು ಮೇಡಮ್